ಕೋಲಾರಿನಲ್ಲಿ ಆಸಕ್ತಿ ಆಸಕ್ತಿಕರವಾದ ಮಹತ್ವವಾಗಿದ್ದ ಸ್ಥಳ ಪ್ರವಾಸಿ ಸ್ಥಳಗಳೇನೆಂದರೆ ಸೋಮೇಶ್ವರ ದೇವಾಲಯ ಕೋಲಾರಮ್ಮ ದೇವಾಲಯ ಅಂತರಗಂಗೆ ವಿರೂಪಾಕ್ಷ ದೇವಾಲಯ ಮುಳುಬಾಗಿಲು ತಾಲೂಕತ್ರ ಇರೋದು ತುಂಬ ಚೆನ್ನಾಗಿದೆ ಇದೆಲ್ಲ ತುಂಬ ಪುರಾತನ ದೇವಸ್ಥಾನಗಳು ಮುಜರಾಯಿ ಇಲಾಖೆಗೆ ಸಂಬಂಧ ಪಟ್ಟಂತ ದೇವಸ್ಥಾನಗಳು ಕೊಲಾರಮ್ಮನ ದೇವಸ್ಥಾನ ಪ್ರಪಂಚದಲ್ಲೇ ದಕ್ಷಿಣ ಮುಖ ಮಾಡಿ ನಿಂತಿರುವಂತಹ ದಕ್ಷಿಣಕ್ಕೆ ಮುಖ ಮಾಡಿ ಇರುವಂತಹ ಒಂದು ದೇವತೆ ಶಕ್ತಿ ದೇವತೆ ಎಂದರೆ ಅದು ಕೋಲಾರಮ್ಮ ದೇವಸ್ಥಾನ ಅಂತಾನೇ ಹೇಳ್ಬೋ ಎಲ್ಲ ದೇವರುಗಳು ಪೂರ್ವಕ್ಕೆ ಮುಖ ಮಾಡಿ ನಿಂತಿರ್ತಾರೆ ಆದರೆ ಇದರ ಇದು ಇಲ್ಲಿನ ಕೋಲಾರಿನ ವಿಶೇಷತೆ ಏನೆಂದರೆ ಆ ತಾಯಿ ಕೋಲಾರಮ್ಮ ತಾಯಿ ತುಂಬ ಶಕ್ತಿ ದೇವತೆ ಪ್ರಸಿದ್ಧವಾದ ದೇವತೆ ಮತ್ತು ಕೋಲಾರಿನ ಕೋಲಾರಿನಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿರುವಂತಹ ಒಂದು ವಿಗ್ರಹ ಅದು ಹಾಗಿದೆ ಮತ್ತು ಕೋಲಾರಮ್ಮ ತುಂಬ ವರ್ಷಗಳ ಪುರಾತನ ದೇವಸ್ಥಾನ ಇದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತಹ ದೇವಸ್ಥಾನ ಇದಾಗಿದೆ ಮತ್ತೆ ಇನ್ನೊಂದು ದೇವಸ್ಥಾನ ಎಂದರೆ ಅದು ಸೋಮೇಶ್ವರ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಎಂದರೆ ಅದು ಒಂದು ಶಿವನ ದೇವಸ್ಥಾನ ಅದು ಸಾವಿರದ ಐನೂರು ವರ್ಷಗಳ ಪುರಾತನ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಇದಾಗಿದೆ ಇಲ್ಲಿನ ವಿಶೇಷತೆ ಏನೆಂದರೆ ಶಿವರಾತ್ರಿ ಹಬ್ಬಕ್ಕೆ ಮತ್ತು ನವಂಬರ್ ತಿಂಗಳಲ್ಲಿ ಕಾರ್ತಿಕ ಮಾಸ ಅಂತ ಬರತ್ತೆ ಈ ಎರಡೂ ಸೀಸನ್ಗಳಲ್ಲಿ ತುಂಬ ಚೆನ್ನಾಗಿ ಪೂಜೆಗಳನ್ನು ಮಾಡುತ್ತಾರೆ ವಿಶೇಷ ಪೂಜೆಗಳನ್ನು ಮಾಡುತ್ತಾರೆ ಪ್ರತಿನಿತ್ಯ ಪೂಜೆಗಳಿರುತ್ತವೆ ಮತ್ತು ಕಾರ್ತಿಕ ಮಾಸಗಳಲ್ಲಿ ಪ್ರತಿ ಸೋಮವಾರ ಎಲ್ಲ ಮುತ್ತೈದೆಗಳು ಬಂದು ಶಿವನ ಬಳಿ ನೂರ ಎಂಟು ದೀಪಗಳನ್ನು ಹಚ್ಚಿ ಪೂಜೆಯನ್ನು ಸಲ್ಲಿಸುತ್ತಾರೆ ಹಾಗಾಗಿ ಇದೂ ಸಹ ಪುರಾತನ ದೇವಸ್ಥಾನ ಆಗಿದೆ ಮತ್ತು ಮುಜರಾಯಿ ಇಲಾಖೆಗೆ ಇದೂ ಕೂಡ ಸಂಬಂಧಪಟ್ಟಂತಹ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಇದಾಗಿದೆ ಮತ್ತು ತುಂಬ ಪ್ರಸಿದ್ಧವಾದ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಒಳಗಡೆ ತುಂಬ ಅನುಕೂಲವಾಗಿ ವಿಶಾಲವಾಗಿ ತುಂಬ ದೊಡ್ಡ ದೇವಸ್ಥಾನ ಅಂತನೇ ಹೇಳಬಹುದು ವಿಶೇಷ ಪೂಜೆಗಳನ್ನು ನಡೆಸ್ತಾರೆ ಮತ್ತು ಒಂದು ಮದುವೆಯನ್ನೂ ಕೂಡ ಯಾವುದಾದರೂ ಮದುವೆ ಮಾಡಿ ಯಾರಾದರೂ ಮದುವೆ ಮಾಡ್ಕೋಬಹುದು ಅನ್ನಂಗಿದ್ರೆ ಒಳಗಡೆ ಮದುವೆ ಕೂಡ ಮಾಡ್ಕೊಬೋದು ಅಷ್ಟು ವಿಶಾಲವಾಗಿ ಜಾಗವಿದೆ ಮುಂಚೆ ಆ ದೇವಸ್ಥಾನದಲ್ಲೇ ಮದ್ ಮದುವೆ ಸಮಾರಂಭಗಳನ್ನು ನಡೆಸ್ತಿದ್ರಂತೆ ಇತ್ತೀಚೆಗೆ ಅದನ್ನು ನಿಲ್ಸ್ಬಿಟ್ಟಿದ್ದಾರೆ ಈಗ ಬರೀ ಪೂಜೆಗಳು ಮಾತ್ರ ಆಗತ್ತೆ ಮದ್ವೆಗಳೇನು ನಡೆಯಲ್ಲ ಮತ್ತು ತೇರು ಶಿವರಾತ್ರಿ ಹಬ್ಬ ಆದ್ಮೇಲೆ ಸೋಮೇಶ್ವರನಿಗೆ ತೇರನ್ನು ಎಳೆಯುತ್ತಾರೆ ಆವಾಗ ಕೋಲಾರದ ಊರಿನ ಜನರೆಲ್ಲ ಸೇರಿ ಕೋಲಾರಿನ ಸೋಮೇಶ್ವರ ತೇರನ್ನು ಎಳೆಯುತ್ತಾರೆ ಮತ್ತೆ ಮತ್ತೊಂದು ದೇವಸ್ಥಾನವೆಂದರೆ ಅದು ಕೋಲಾರಿನ ವಿಶ್ವವಿಖ್ಯಾತ ದೇವಸ್ಥಾನ ಅಂತರಗಂಗೆ ದೇವಸ್ಥಾನ ಅಂತನು ಹೇಳಬಹುದು ಅದೂ ಸಹ ಪುರಾತನ ದೇವಸ್ಥಾನ ಬೆಟ್ಟದ ಮೇಲೆ ಇರುವ ದೇವಸ್ಥಾನ ಮತ್ತು ಮುಜರಾಯಿ ಇಲಾಖೆಗೆ ಸೆರ್ ಸೇರಿದ ದೇವಸ್ಥಾನ ಮತ್ತು ಅಂತರಗಂಗೆಯಲ್ಲಿ ಒಂದು ವಿಶೇಷವಾದ ಮಾಹಿತಿ ಏನೆಂದರೆ ಅಲ್ಲಿಯ ನಂದಿ ನಂದಿ ಬಸವನ ಬಾಯಿಯಲ್ಲಿ ಬರುವ ನೀರು ಕುಡಿಯಲು ಬಹಳ ರುಚಿ ಚಳಿಗಾಲ ಮಳೆಗಾಲ ಆಗಲಿ ಬಿಸಿಲುಗಾಲ ಆಗಲಿ ಬಸವನ ಬಾಯಲ್ಲಿ ನೀರು ಇಪ್ಪತ್ತು ನಾಲ್ಕು ಗಂಟೆಯ ಇಪ್ಪತ್ತುನಾಲ್ಕು ಗಂಟೆಯ ಕಾಲ ನೀರು ಬರುತ್ತನೇ ಇರುತ್ತದೆ ಮತ್ತು ಆ ನೀರು ಎಲ್ಲಿಂದ ಬರುತ್ತೆ ಅಂತ ಇದುವರೆಗೂ ಯಾರಿಗೂ ಕಂಡಿಡಿಯಲು ಸಾಧ್ಯ ಆಗಲಿಲ್ಲ ಆಗುತ್ತಿಲ್ಲ ಮತ್ತು ಆ ನೀರಿಗಾಗಿ ಕೋಲಾರಿನ ಜನರು ಬೆಳಗಿನ ಜಾವ ದೇವಸ್ಥಾನದ ಪ್ರದಕ್ಷಿಣೆ ಪ್ರದಕ್ಷಿಣೆಯನ್ನು ಮಾಡಿ ಕ್ಯಾನುಗಳಲ್ಲಿ ತುಂಬ ಆ ನೀರನ್ನು ತುಂಬಿಕೊಂಡು ಮನೆಗೆ ಹಿಂದಿರುಗುತ್ತಾರೆ ಕುಡಿಯಲು ಬಹಳ ರುಚಿಯವಾದಂತಹ ನೀರು ಮತ್ತು ಅಲ್ಲಿಯೂ ಸಹ ಕಾರ್ತಿಕ ಮಾಸದಲ್ಲಿ ಜಾತ್ರೆಯನ್ನು ನಡೆಸುತ್ತಾರೆ ಕಡೆಯ ಸೋಮವಾರದಂದು ಜಾತ್ರೆಯನ್ನು ಕಾರ್ತಿಕ ಮಾಸದಲ್ಲಿ ನಡೆಸುತ್ತಾರೆ ಅದೂ ಸಹ ಒಂದು ಪುರಾತನ ದೇವಸ್ಥಾನ ಶಿವನ ದೇವಸ್ಥಾನ ಅದಾಗಿದೆ ಮತ್ತು ಅದೇ ರೀತಿ ಅಂತರಗಂಗೆಯಲ್ಲಿ ಪ್ರಾಣಿಗಳೂ ಸಹ ಇದ್ದಾವೆ ಜಿಂಕೆ ಆನೆ ನವಿಲುಗಳು ಕಾಡುಕೋತಿ ಇವೆಲ್ಲವೂ ಅಲ್ಲಿ ನಾವು ವೀಕ್ಷಿಸಬಹುದು ಮತ್ತು ಅದೇ ರೀತಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ವಿರೂಪಾಕ್ಷ ದೇವಸ್ಥಾನ ಇದೂ ಒಂದು ಪ್ರಸಿದ್ಧವಾದ ದೇವಸ್ಥಾನ ಇದೂ ಸಹ ಪುರಾತನ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತಹ ದೇವಸ್ಥಾನ ಈ ವಿರೂಪಾಕ್ಷ ದೇವಸ್ಥಾನವು ಒಂದು ಶಿವನ ದೇವಸ್ಥಾನ ಅಂತನೇ ಹೇಳಬಹುದು ಈ ದೇವಸ್ಥಾನವೂ ಸಹ ತುಂಬ ಹಳೆಯ ದೇವಸ್ಥಾನ ನೋಡಲು ತುಂಬ ಚಂದ ವೀಕ್ಷಿಸಲು ತುಂಬ ಚಂದ ಮತ್ತು ಆ ಒಂದು ದೇವಸ್ಥಾನದಲ್ಲೇ ನಾವು ಎಲ್ಲ ದೇವರುಗಳ ಗರ್ಭಗುಡಿಯನ್ನು ವೀಕ್ಷಿಸಬಹುದು ಗಣೇಶ ಆಗಲಿ ವೆಂಕ್ಟ್ರಮ್ಣ ಸ್ವಾಮಿ ಆಗಲಿ ಪಾರ್ವತಿ ಆಗಲಿ ಮತ್ತಿನ್ನಿತರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇನ್ನಿತರೆ ದೇವರ ದೇವರುಗಳನ್ನೆಲ್ಲ ನವಗ್ರಹ ದೇವಸ್ಥಾನ ನವಗ್ರಹಗಳಾಗಲಿ ಎಲ್ಲವನ್ನೂ ನಾವು ಆ ವಿರೂಪಾಕ್ಷ ದೇವಸ್ಥಾನದಲ್ಲಿ ನಾವು ವೀಕ್ಷಿಸಬಹುದು ಇಲ್ಲಿಯೂ ಸಹ ಶಿವರಾತ್ರಿ ಇದೂ ಒಂದು ಶಿವನ ದೇವಸ್ಥಾನ ಆಗಿರುವುದರಿಂದ ಶಿವರಾತ್ರಿ ಟೈಮಿನಲ್ಲಿ ಇಲ್ಲಿ ತುಂಬ ಚೆನ್ನಾಗಿ ಪೂಜೆಗಳನ್ನು ಮಾಡುತ್ತಾರೆ ಮತ್ತು ಕಾರ್ತಿಕ ಮಾಸದಲ್ಲಿ ಪೂಜೆಗಳನ್ನು ಸಲ್ಲಿಸುತ್ತಾರೆ ಇದೂ ಒಂದು ಒಳ್ಳೆಯ ದೊಡ್ಡ ದೇವಸ್ಥಾನ ಮತ್ತು ಊರಿನಲ್ಲೇ ವಿರೂಪಾಕ್ಷಿ ಎಂಬ ಊರು ಆ ವಿರೂಪಾಕ್ಷಿಯಲ್ಲೇ ವಿರೂಪಾಕ್ಷ ದೇವಸ್ಥಾನ ಅಂತ ಈ ಊರು ಈ ದೇವಸ್ಥಾನ ಪ್ರಸಿದ್ಧವಾಗಿದೆ ಮತ್ತು ಊರಿನಲ್ಲಿ ಇರುವುದರಿಂದ ಮಧ್ಯದಲ್ಲಿ ದೇವಸ್ಥಾನ ಸುತ್ತಲೂ ಅಕ್ಕಪಕ್ಕ ಮನೆಗಳು ತುಂಬ ಚೆನ್ನಾಗಿ ನೋಡಲು ಎರಡು ಕಣ್ಣುಗಳು ಸಾಲದಂತೆ ತುಂಬ ಜಾಸ್ತಿ ಪ್ರಸಿದ್ಧವಾದ ವಿರೂಪಾಕ್ಷ ದೇವಸ್ಥಾನ ಪುರಾತನ ದೇವಸ್ಥಾನ ತುಂಬ ಕಲ್ಲು ಕಟ್ಟಡಗಳಿಂದ ನಿರ್ಮಾಣವಾದಂತಹ ಹಳೆಯ ದೇವಸ್ಥಾನ ಇದೂ ಸಹ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ಪಟ್ಟಿರು ಹಾಗಿದೆ ಇದಕ್ಕೂ ಕೂಡ ಟೈಮಿಂಗ್ಸ್ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡೂ ಒಂದರವರೆಗೆ ತೆರೆದಿರುತ್ತದೆ ಮತ್ತು ಸಂಜೆ ನಾಲ್ಕರಿಂದ ಸಂಜೆ ಏಳರವರೆಗೆ ದೇವಸ್ಥಾನದ ಬಾಗಿಲು ತೆರೆದಿರುತ್ತದೆ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ದೇವಸ್ಥಾನ ಆಗಿರೋದರಿಂದ ಸ್ವಲ್ಪ ಕಟ್ಟುನಿಟ್ಟುಗಳನ್ನು ತಾವು ನಿರ್ವಹಿಸಿಕೊಂಡು ಬರ್ತಾ ಇದೆ ಆದ್ದರಿಂದ ತುಂಬ ಚೆನ್ನಾಗಿದೆ ಇವು ನಾಲ್ಕೂ ಕೋಲಾರಿನಲ್ಲಿರುವ ಪ್ರಸಿದ್ಧವಾದ ದೇವಸ್ಥಾನಗಳಂತನೇ ಹೇಳಬಹುದು ಬೇರೆ ಬೇರೆ ಊರುಗಳಿಂದ ಡಿಸ್ಟಿಕುಗಳಿಂದ ತಾಲೂಕುಗಳಿಂದ ಈ ದೇವಸ್ಥಾನಗಳನ್ನು ವೀಕ್ಷಿಸಲು ಭಕ್ತಾದಿಗಳು ದಿನನಿತ್ಯ ಬರುತ್ತಿರುತ್ತಾರೆ ನೀವೂ ಒಮ್ಮೆ ಭೇಟಿ ಕೊಡಿ